ನಮ್ಮ ಮನೆಯಲ್ಲಿ ಪೊಂಗಲ್ಲು ಕೇಸರೀಬಾತು ಪಾಯ್ ಶೇಮಿಯ ಪಾಯಸ ತುಂಬ ಚೆನ್ನಾಗೇ ಮಾಡ್ತೀವಿ ಇನ್ನು ಪಾಯಸ ಅಂತಂದರೆ ಏಲಕ್ಕಿ ಏಲಕ್ಕಿ ಏಲಕ್ಕಿ ಸಕ್ಕರೆ ಬಾದಾಮಿ ಗೋಡಂಬಿ ದ್ರಾಕ್ಷಿ ಇವುಗಳೆಲ್ಲವು ಹಾಲಲ್ಲಿ ಹಾಕಿ ಚೆನ್ನಾಗಿ ಕಾಯ್ಸಿ ಇಟ್ಕೊಂಡು ಮತ್ತೆ ಶೇಮಿಯವನ್ನು ಚೆನ್ನಾಗಿ ಹುರಿದು ಚೆನ್ನಾಗಿ ನೀರಲ್ಲಿ ಕುದಿಸಿ ಸ್ವಲ್ಪೊತ್ತು ಉಪ್ಪು ಹಾಕಿ ಬೆಲ್ಲ ಸೇರಿಸಿ ಪಾಯಸಾನು ಮಾಡ್ತೀವಿ ಕೇಸರಿಬಾತು ಕೇಸರಿಬಾತಂತು ನಮ್ಮ ಮನೆಯಲ್ಲಿ ತುಂಬ ಚೆನ್ನಾಗಿ ಮಾಡ್ತೀವಿ ನಮ್ಮನೇಲಿ ಎಲ್ರಿಗೂ ಇಷ್ಟ ಒಬ್ಬಟ್ಟು ಕಾಯಿ ಒಬ್ಬಟ್ಟೂ ಚೆನ್ನಾಗಿ ಮಾಡ್ತೀವಿ ಎಲ್ಲಾನು ತುಂಬ ಚೆನ್ನಾಗಿ ತಿಂತೀವಿ ಆಮೇಲೆ ತುಂಬ ಟೇಸ್ಟಿಯಾಗಿ ಇರುತ್ತೆ ಕಾಯಿ ಒಬ್ಬಟ್ಟು ಇದನ್ನು ಕಾಯಿ ಒಬ್ಬಟ್ಟನ್ನು ಮೈದಾ ಮತ್ತು ಕೊಬ್ಬರಿ ಬೆಲ್ಲ ಏಲಕ್ಕಿ ಹಾಕಿ ಕಡಲೆ ಬೀಜ ಹಾಕಿ ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೆಸ್ಟ್ ಆಗಿರುವಂತಹ ರೆಸಿಪಿ ಇದು